ಹಾಂ ಹೌದು ನೀವ್ಯಾರು

ಹಾಂ ಇದು ಹೊಸದು ಅಂದರೆ ನೀವು ಮರ್ಗಳನ್ನು ನೀವೇ ತಗೋಳ್ತೀರ ತಗೋಳ್ತಿರ

ಏ ಮೂಲಿ ವ ನಿಮಗೆ ಎಲ್ಲ ಮನೆಯಲ್ಲ ಡಿಸೈನ್ ಮಾಡಕ್ಕೆ ಒಟ್ನಲ್ಲಿ ಸಮಾನ್ಗಳು ಬೇಕು ಹಾಂ ಮರಗಳು ಅಂದರೆ ಪೀಸ್ಗಳೆಲ್ಲ ನೀವು ತಗೊಳ್ತೀರ ಈಗ ನಿಮ್ಮದು ಏನೇನು ಬೇಕು ಹೇಳಿ

ಹಾಂ ಏನೊಂದು ಇವಕ್ಕೆಲ್ಲ ವಂದು ಒಂದು ಲಕ್ಷದಿಂದ ಒಂದುವರೆ ಲಕ್ಷ ಆಗುತ್ತೆ ಸರ್ ಫೀಜ್ ನೀವೇ ತಂದು ಕೊಟ್ರೇ ಸರ್ ಒಂದು ಒಂದುವ ರೆ ಲಕ್ಷ ಆಗುತ್ತೆ ನಾವು ಪೀಜಾಗಳನ್ನು ಮಾಡಿದ್ರೆ ಒಂದು ಎರಡರಿಂದ ಮೂರು ಲಕ್ಷ ಆಗುತ್ತೆ ಸರ್ ಇಲ್ಲಾಜಿ ಈಗ ಎಲ್ಲ ರೇಟೆಲ್ಲ ಜಾಸ್ತಿ ಅಲ್ಲವ ಈಗ ಅದನ್ನೆಲ್ಲ ನಾವು ಇಲ್ಲಿ ತಂದು ಅದನ್ನೆಲ್ಲ ಕುಯ್ದೂ ಇದು ಮಾಡಬೇಕಲ್ವ ಕುಯ್ದೂ ಅಂತೆ ಡಿಸೈನೆಲ್ಲ ಮಾಡಬೇಕಲ್ವ ಈಗೆಲ್ಲ ಕರೆಂಟ್ ಬಿಲ್ಲೆಲ್ಲ ಜಾಸ್ತಿ ಆಗಿದೆ ಅಲ್ಲವ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಾಳೆ ತಂದು ಕೊಡ್ತೀರಾ ನ ನಾಳೆ ಅಂದರೆ ನೀವು ಇನ್ನೊಂದು ಒಂದು ವಾರ ಈ ತಿಂಗ್ಳಲ್ಲಿ ಆಗತ್ತೆ ಸರ್ ಜನವರಿ ಎರಡನೇ ತಾರೀಕಿಲ್ಲ ಮೂರನೆ ತಾರೀಕು ಕೊಡ್ತೀವಿ ಹಾಂ ಓಕೆ ತ್ಯಾಂಕ್ ಯು